ಹೌದು ಯಾರಿದು ಹೌದು ರೀ ಹೇಳಿ ರೀ ಶೈಲ ಹೇಗಿದ್ದೀರಿ ಯಾಕೆ ರೀ ಏನಾಗೆದ ಹ್ಞೂ ಮೂಗಿಂದು ಪ್ರಾಬ್ಲಮ್ ನೀವು ಮೂಗಿಂದೆಲ್ಲ ಸ್ಕ್ಯಾ ಇವತ್ತು ನಾನು ನಿಮ್ಗೆ ಸಿಗೊಂಗಿಲ್ಲ ಮೇಡಮ ಏನಿದ್ದರೆ ಹೇಳಿ ರೀ ಮೇಡಮ್ ಮಾತಾಡೋಣಂತೆ ಹೇಳಿ ರೀ ಏನು ಪ್ರಾಬ್ಲಮ್ ಆಗೆದ ನಿಮ್ಗೆ ಏನು ಬೇಕಾ ಮೂಗಿಂದು ಪ್ರಾಬ್ಲಮ್ ಮೇಡಮ ಮೊದ್ಲ ನೀವು ಸ್ಕಾನಿಂಗ್ ಎಲ್ಲ ಮಾಡ್ಸ್ಕೊಂಡು ಬಂದಿರಿ ನಾನು ನಿಮ್ಗೆ ಮೊದಲೇಕನ ಹೇಳೇನಿ ನೀವು ಈ ಕ್ಲೈಮೇಟ್ ಒಳಗೆ ಅಂದ್ರೆ ಈ ವಿಂಟರ್ ಸೀಜನ್ ಒಳಗೆ ನೀವು ಹೆಂಗೆ ಇರಬೇಕು ನಿಮ್ಮ ಆರೋಗ್ಯವನ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಎಲ್ಲ ಬಂದಾಗ ಎಕ್ಸ್ಪ್ಲೇನ್ ಮಾಡೀನಲ್ಲ ಮೇಡಮ

ಅಲ್ಲ ಈ ಕ್ಲೈಮೇಟ್ ಒಳಗೆ ನಿಮ್ಮನ್ನ ನೀವು ಹೆಂಗೆ ಮೊದ್ಲೇಕ ನಿಮ್ಮ ಆರೈಕೆ ಮದ್ಲಿಕ್ಕೆ ನಿಮ್ಮ ಆರೈಕೇನ ನೀವು ಮಾಡ್ಕೋಬೇಕು ಮೇಡಮ ಮೊದ್ಲೇಕ ನಿಮ್ಮ ಅರೋಗ್ಯದ ಬಗ್ಗೆ ಕಾಳಜಿ ನೀವು ವಹಿಸ್ಲಾರ್ದೆ ಯಾರು ಮಾಡ್ತಾರೆ ಹೇಳಿ ರೀ ಈಗ ಏನಂತಂದ್ರೆ ಮದ್ಲು ನೀವು ಎವ್ ಎವ್ರಿ ಡೇ ಮಾರ್ನಿಂಗ್ ನೀವು ವಾಕಿಂಗ್ ಹೋಗಿ ರೀ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಿರಿ ಹ್ಞೂ ಹಾಂ ವಾಕಿಂಗ್ ಹೋಗಿ ರೀ ಸ್ವಲ್ಪ ಪ್ರಾಣಾಯಾಮ ಮಾಡಿರಲ್ಲ ನಿಮ್ಮ ಮೂಗಿಂದು ಇದಕ್ಕೆ ನಿಮ್ಮ ಮೂಗಿಂದು ಇದಕ್ಕೆನ ಪ್ರಾಣಾಯಾಮ ಮಾಡಿರಿ ಹಾಂ ಅದನ್ನು ಒಂದು ದಿನ ಬಿಟ್ಟು ಒಂದು ಮಾಡುದರಿಂದ ಏನು ಪ್ರಯೋಜನ ಆಗ್ತದೆ ಶೈಲಾ ವ್ ಆಪ್ರೆಷನ್ ಮಾಡ್ಸಿ ರೀ ಮೇಡಮ ಆದ್ರೆ ಆಪ್ರೆಷನ್ ಮಾಡ್ಸುದೆ ಒಂದು ಒಂದು ಸಮಸ್ಯೆಗೆ ಪರಿಹಾರ ಅಂತ ಇರೋಂಗಿಲ್ಲ ಮೇಡಮ್ ಮದ್ಲೆಕ ನೀವು ಏನು ಮದ್ಲೆಕ ಸಣ್ಣದಾದಂಥ ಒಂದು ಇದನ್ನ ನೀವು ತಗೊಬೇಕಾಗ್ತದೆ ಹಾಂ ಮನೆ ಒಳಗೆ ನಿಮ್ಮನ್ನ ನೀವು ಆರೈಕೆ ಮಾಡ್ಕೊಬೇಕಾಗ್ತದಲ್ಲ ಹಾಂ ವಾಕಿಂಗ್ ಮಾಡಿರಿ ಒಳ್ಳೆಯ ಫುಡ್ ತಗೊಳ್ಳಿರಿ ಆಮೇಲೆ ಒಳ್ಳೆಯದು ಅಂದ್ರೆ ಈಗ ಬರಿ ಧೂಳು ಆಮೇಲೆ ಏನು ಹೊಲಸು ಗಾಳಿ ಬರ್ತಿರ್ತದಲ್ಲ ಡಸ್ಟು ನಿಮಗೆ ಡಸ್ಟ್ ಅಲರ್ಜಿ ಅದ ಅಂಥಾದ್ದು ಒಂದು ಕೆಲವು ಏನು ಇರ್ತವಲ್ಲ ಅದ್ರಿಂದ ಸ್ವಲ್ಪ ದೂರ ಇರಬೇಕಲ್ಲ ಶೈಲ ನಿಮ್ಮನ್ನ ನೀವು ಮೊದಲೇಕ ಆರೋಗ್ಯ ಕಾಪಾಡ್ಕೊಳ್ಳುದನ್ನು ನೀವು ಕಲ್ತ್ಕೊಬೇಕಲ್ಲ ನೀವು ಮಕ್ಳಿಗೇನು ಹೇಳಿ ಕೊಡ್ತೀರಿ ಮತ್ತೆ

ಹಾಂ ಇಲ್ಲ ನಾನು ನಾಳೆ ಇಲ್ಲ ಇವತ್ತು ನಾನು ನಿಮಗೆ ಸಿಗೊಂಗಿಲ್ಲ ನೀವು ನಾಳೆ ಬನ್ರಿ ನಾನು ಕ್ಲಿನಿಕ್ ಒಳಗೆ ಅವೆಲಬಲ್ ಇರ್ತೀನಿ ಹಾಂ ಓಕೆ ಶೈಲ ಹಾಂ ಓಕೆ